ನಾನು ಚಿಕ್ಕ ವಯಸಲ್ಲಿದ್ದಾಗ ನಮಗೆ ತುಂಬ ವೀಡಿಯೋ ಗೇಮ್ ಆವಾಗ ತಾನೇ ನಮ್ಮ ದೇಶಕ್ಕೆ ಕಾಲಿಟ್ಟಿತ್ತು ಪ್ಲಸ್ ಆವಾಗ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಆಡ್ತಿದ್ರು ಎಲ್ಲ ಮಕ್ಕಳು ಇಷ್ಟಪಡ್ತಿದ್ರು ನಾನು ತುಂಬ ಆ ಈ ವೀಡಿಯೋ ಗೇಮ್ಗಳನ್ನು ಆಡಿದ್ದೆ ಯಾವ ರೀತಿ ಅಂದರೆ ಮೊಬೈಲ್ ಟೈಪ್ ಒಂದು ವೀಡಿಯೋ ಗೇಮ್ ಬರೋದು ಪ್ಲಸ್ ಟಿವಿಗೆಲ್ಲ ಹಾಕೊಂಡು ಆಡುವಂಥ ಕೀ ಬೋರ್ಡ್ ಇರೋ ವೀಡಿಯೋ ಗೇಮ್ ಬರೋದು ಇದರಲ್ಲಿ ನಾನು ಯಾವ ಥರ ಗೇಮ್ ಆಡ್ತಿದ್ದೆ ಅಂದರೆ ನಾಯಿಗೆ ಶೂಟ್ ಮಾಡೋದು ಮತ್ತೆ ಪಕ್ಷಿಗೆ ಶೂಟ್ ಮಾಡುವಂಥ ಗೇಮೊಂದಿತ್ತು ಮತ್ತೆ ಮಾರಿಯೋ ಅಂತ ಇತ್ತು ವೀಡಿಯೋ ಗೇಮಲ್ಲಿ ಬೈಕ್ ರೇಸು ಕಾರ್ ರೇಸು ಈ ರೀತಿಯ ಫೈಟಿಂಗ್ ಗೇಮು ಮತ್ತೆ ಬಾಕ್ಸಿಂಗ್ ಗೇಮು ಶೂಟಿಂಗ್ ಗೇಮು ಈ ಥರ ಗೇಮ್ಗಳನ್ನೆಲ್ಲ ನಾನು ವೀಡಿಯೋ ಗೇಮಲ್ಲಿ ಆಡ್ತಿದ್ದೆ ಮತ್ತೆ ಆವಾಗಿನ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಾಗಿದ್ದಾಗ ಎಲ್ಲ ಮಕ್ಕಳುಗಳು ಕೂಡ ವೀಡಿಯೋ ಗೇಮ್ಗೆ ತುಂಬ ಅಡಿಕ್ಟಾಗಿ ಬಿಟ್ಟಿದ್ರು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಏಕೆಂದ್ರೆ ಅದೊಂಥರ ಆವಾಗಿನ ಪ್ರಪಂಚಕ್ಕೆ ಅದೇ ಒಂಥರ ಹೊಸದು ಇವಾಗೆಲ್ಲ ಮೊಬೈಲಲ್ಲಿ ಪಬ್ ಜಿ ಮಿನಿ ಮಿಲಿಷಿಯಾ ಕ್ಲ್ಯಾಶ್ ಆಫ್ ಕ್ಲ್ಯಾನ್ಸು ಈ ಥರ ಗೇಮ್ಗಳ್ನೆಲ್ಲ ಆಡ್ತಾರೆ ಆದರೆ ನಮಗೆ ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ನಮ್ಮ ಕಾಲದಲ್ಲಿ ಏನಿದ್ದರೂ ವೀಡಿಯೋ ಗೇಮೇ ನಮ್ಗೆ ಅವಾಗಿನ ಗ್ ಗೇಮ್ ಅಂತಿದ್ವಿ ಇದನ್ನು ತುಂಬ ಚೆನ್ನಾಗಿಯೇ ಆಡ್ತಿದ್ವಿ ಪೋರ್ಡ್ ತುಂಬ ಇಷ್ಟಪಟ್ಟು ಆಡ್ತಿದ್ವಿ ಇವಾಗ ತುಂಬ ಮಿಸ್ ಮಾಡ್ಕೊಳ್ತೀವಿ ಆ ಗೇಮ್ಗಳ್ನೆಲ್ಲ ಏಕೆಂದ್ರೆ ಇವಾಗೆ ಇವಾಗಿನ ಮಕ್ಕಳೆಲ್ಲ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ ಇವಾಗಿನ ವೀಡಿಯೋ ಗೇಮಂದ್ರೆ ಮಕ್ಕಳು ಅದನ್ನು ಮೂಸಿಯೂ ನೋಡಲ್ಲ ಆದರೆ ನಮ್ಗೆಂಗೆ ನಮ್ಮ ಕಾಲದಲ್ಲಿ ವೀಡಿಯೋ ಗೇಮಂದರೆ ಅದೇ ಏನೋ ಒಂಥರ ಸ್ವರ್ಗ ಇದ್ದಂಗಿತ್ತು ತುಂಬ ನಾವು ವೀಡಿಯೋ ಗೇಮಂದ್ರೆ ಆಚೆ ಆಟ ಆಡೋದು ಬಿಟ್ಟು ಕೂತ್ಕೊಂಡು ಆಡ್ತಿದ್ವಿ ನಾವು ಈ ರೀತಿ ಇತ್ತು ನಮ್ಮ ಕಾಲದಲ್ಲಿ ವೀಡಿಯೋ ಗೇಮ್ಗಳು ಆಡ್ಕೊಂಡು ತುಂಬ ಇಷ್ಟಪಡ್ತಿದ್ವಿ ನಾವು